ಹೆಣ್ಣು ಮಕ್ಕಳ ಶಿಕ್ಷಣ ಅಂತ ಬಂದರೆ ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಮುಖ್ಯವಾಗಿ ಬೇಕೇ ಬೇಕು ನಾವು ಇವತ್ತು ಎಷ್ಟೇ ಓದಿದರು ಸಮೇತ ನಾವು ಹೋಗಿ ಇನ್ನೊಬ್ರ ಮನೆಗೋಗಿ ಕೆಲಸ ಮಾಡಲೇಬೇಕು ಇನ್ನೊಬ್ರು ಹೇಳಿದಂತೆ ಇವಾಗ ಅತ್ತೆ ಮಾವ ಗಂಡ ಅಂತ ಬಂದಾಗ ಅವ್ರು ಹೇಳಿದ್ದ ಒಂದು ಇದರಲ್ಲೇ ನಾವಿರಬೇಕು ಅವ್ರು ಹೇಳಿದೊಂದ್ ಕಸ್ಟಡಿಯಲ್ಲೇ ನಾವು ಜೀವನ ಮಾಡಬೇಕು ಇವತ್ತು ಹೆಣ್ಮಕ್ಳಿಗೆ ಪೂರ್ತಿಯಾಗಿ ಸ್ವತಂತ್ರ ಸಿಕ್ಕಿಲ್ಲ ಎಷ್ಟೇ ಓದಿದರು ಸಮೇತ ಅವಳೆಷ್ಟು ಓದಿದರೆನಾಯ್ತು ಇಲ್ಲಿ ಕಸ ಹೊಡೆಯದು ಮುಸುರೆ ತಿಕ್ಕದಂತು ತಪ್ಪೋದೇ ಇಲ್ಲ ಅಂತೇಳಿ ಎಲ್ಲರೂ ಅದೇ ರೀತಿಯಲ್ಲಿ ಆಲೋಚನೆ ಮಾಡ್ತಾಯಿದಾರೆ ವಿನಹ ಹೆಣ್ಮಕ್ಳಿಗೆ ಸ್ವತಂತ್ರವಾಗಿ ಪೂರ್ತಿಯಾಗಿ ಎಷ್ಟೇ ಓದಿದರು ಅವಳಿಗಿನ್ನು ಸ್ವತಂತ್ರ ಕೊಟ್ಟಿಲ್ಲ ಯಾವ ಎಷ್ಟೇ ಎಜುಕೇಷನ್ ಮಾಡಿರಲಿ ಅವರು ಹಾಂ ಅವಳೇನು ಇಲ್ಲಿ ಬಂದಿದಾಳಂದರೆ ನಮ್ಮ ಮನೇಲ್ಲಿ ನಾವೇಳಿದ ಕೆಲಸ ಮಾಡ್ಕೊಂಡು ಮುಸುರೆ ಕಸ ಕಡ್ಡಿ ಬಟ್ಟೆ ಬರೇ ಇದೇ ಕೆಲಸ ಮಾಡೋದಕ್ಕೇ ಉಪಯೋಗಿಸ್ತಿದಾರೆ ವಿನಹ ಹೆಣ್ಮಕ್ಳಿಗೆ ಪೂರ್ತಿಯಾಗಿ ಒಂದು ಶಿಕ್ಷಣದ ವಿಚಾರದಲ್ಲಿ ಅವರಿಗೆ ಪೂರ್ತಿ ಸ್ವತಂತ್ರ ಕೊಟ್ಟಿಲ್ಲ ತುಂಬಾ ಕಷ್ಟ ಎದುರುಸ್ತಿದಾರೆ ಒಬ್ಬೊಬ್ರಿ ಒಬ್ಬೊಬ್ಬರಾದಂತಹ ಹೆಣ್ಣುಮಕ್ಳು ಒಂದೊಂದು ರೀತಿಯಲ್ಲಿ ಕಷ್ಟ ಅನ್ಬೌವಿಸ್ತಿದಾರೆ ಈಗ ಫಾರ್ ಎಕ್ಸಾಂಪಲ್ ನನ್ನನ್ನೇ ತೊಗೊಂಡರು ನನ್ನದು ಪಿ ಯು ಸಿ ಆಗಿ ಮತ್ತು ಡಿಗ್ರಿಯಾಗಿದೆ ಡಿಗ್ರಿ ಆದರು ಸಮೇತ ಇವತ್ತಿನ ದಿನದಲ್ಲಿ ನಾನು ಹೊರಗಡೆ ಹೋದ್ರೆ ಎಷ್ಟೋ ಒಂದಿಷ್ಟು ಸಂಬಳ ಅಂತೇಳಿ ತರ್ರ್ಬೋದಿತ್ತು ಬಟ್ ನಾನಿವತ್ತು ನಮ್ಮ ಮನೆಲ್ಲಿ ಅವ್ರೇಳ್ದಂಥ ಕೆಲಸ ಮಾಡಿಕೊಂಡು ಮನೆಲ್ಲೇ ಇರಬೇಕು ಹಾಂ ನೀನೆಷ್ಟು ಓದಿದರೆ ಏನಂತೆ ಈಗ ಮನೆಯಲ್ಲಿ ಕೆಲಸ ಮಾಡು ಮಕ್ಕಳಿಗೆ ಅಷ್ಟೇಳಿಕೊಡು ಇದೇಳಿಕೊಡು ಅದೇ ಕೆಲಸ ನಮ್ಮನ್ನ ಅದೇ ಕೆಲಸಕ್ಕೆ ಉಪಯೋಗಿಸ್ತಿದಾರೆ ವಿನಹ ನಮಗೆ ಒಂದು ಪೂರ್ತಿಯಾದಂಥ ಸ್ವತಂತ್ರ ಕೊಟ್ಟಿಲ್ಲ ಹಾಗಾಗಿ ಹೆಣ್ಣು ಮಕ್ಕಳಿಗಂತೂ ಈ ಶಿಕ್ಷಣ ಅನ್ನೋ ವಿಚಾರದಲ್ಲಿ ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಬೇಕೇ ಬೇಕು ಏಕೆಂದರೆ ನಾನಾ ರೀತಿ ಕಷ್ಟಗಳು ಅನ್ಬೌವಿಸ್ತಾ ಇವತ್ತು ಎಷ್ಟೇ ನಾವೊಂದು ನಮಿಗೊಂದು ಸ್ವತಂತ್ರ ಅಂದರೆ ನಾವೊಂದು ಸೀರೆ ತೊಗೊಬೇಕಂದರು ಗಂಡನ್ನ ಕೇಳಬೇಕು ನಾವೊಂದು ಇದುನ್ನ ತೊಗೊಬೇಕಂದರು ಗಂಡನ್ನ ಕೇಳಬೇಕು ಅದೇ ಒಂದು ಶಿಕ್ಷಣ ಅನ್ನೋ ಒಂದು ಅಸ್ತ್ರ ನಮ್ಮ ಹತ್ರ ಇದ್ದು ನಾವೊಂದು ಈಗೊಂದು ಹೈಯರ್ ಎಜುಕೇಷನ್ ಅಂತ ಬಂದಾಗ ಒಂದು ಶಿಕ್ಷಣ ಅನ್ನೋ ಒಂದು ಅಸ್ತ್ರ ನಮ್ಮ ಹತ್ರ ಇದ್ದು ಅದರಲ್ಲಿ ನಾವ್ಯಾವುದಾದ್ರು ಒಂದು ಸಣ್ಣ ಕೆಲಸ ಅಂತೇಳಿ ಸೇರಿಕೊಂಡ್ರೆ ನಮ್ಮದೇ ಆದಂಥ ಸ್ವತಂತ್ರ ಇರುತ್ತೆ ಪ್ರತಿಯೊಂದು ಕೆಲಸದಲ್ಲೂ ಸಮೇತ ನಾನು ಈಗ ಯಾವುದೇ ವಿಚಾರ ತೊಗೋಳ್ರಿ ಒಂದು ಏನೇ ಕೇಳಬೇಕು ಅಂತಂದರೆ ನಾವು ಇನ್ನೊಬ್ಬರು ಕೆಳಗಡೆನೇ ಹೋಗಿ ಅವ್ರ ಹತ್ರನೇ ನಾವು ಕೈ ಚಾಚಬೇಕು ಅದೇ ನಾವು ಸ್ವಂತ ಓದಿ ಸ್ವಂತ ಕಾಲು ಅಂತ ಸ್ವಂತ್ಕಾಲ್ಮೇಲೆ ನಾವು ನಿಂತುಕೊಂಡ್ರೆ ನಾವೇ ಹೋಗಿ ನಾವೇ ಒಂದು ಮಕ್ಕಳ ವಿಜಿ ಎಜುಕೇಷನ್ ವಿಚಾರದಲ್ಲಾಗಿರ್ಬೋದು ನಮ್ಮ ಸ್ವಂತ ವಿಚಾರದಲ್ಲಿ ನಮ್ಮ ವೈಯಕ್ತಿಕ ವಿಚಾರ್ದಲ್ಲಿ ವಿಚಾರದಲ್ಲೂ ಆಗಿರ್ಬೋದು ನಾವೇ ಹೋಗಿ ಖರೀದಿ ಮಾಡಿಕೊಂಡ್ಬರ್ಬೋದು ಇನ್ನೊಬ್ರ ಹತ್ರ ಹೋಗಿ ಕೈಚಾಚುವಂಥ ಅವಶ್ಯಕತೆ ಇರೋದಿಲ್ಲ ಶಿಕ್ಷಣ ಅಂತೂ ತುಂಬಾ ಮುಖ್ಯ ಅಂತ ನಾನು ಹೇಳೋದಿಕ್ಕೆ ಇಷ್ಟಪಡ್ತಿನಿ